ಕರ್ನಾಟಕ ಆಂಧ್ರ ಪ್ರದೇಶ್ ತಮಿಳ್ ನಾಡು ಕೇರಳ ಗುಜರಾತ್ ಬಿಹಾರ್ ಹರಿಯಾಣ ಉತ್ತರ್ ಪ್ರದೇಶ್ ರಾಜಸ್ಥಾನ್ ಮಹಾರಾಷ್ಟ್ರ ಪಂಜಾಬ್ ಅಸ್ಸಾಮ್ ವೆಸ್ಟ್ ಬೆಂಗಾಲ್ ಜಾರ್ಖಂಡ್ ಒಡಿಸ್ಸಾ ಅರುಣಾಚಲ್ ಪ್ರದೇಶ್ ಮಿಜೋರಾಮ್ ಸಿಕ್ಕಿಂ ಮೇಘಾಲಯ ತೆಲಂಗಾಣ ಉತ್ತರಾಖಂಡ್ ಮಣಿಪೂರ್ ನಾಗಾಲ್ಯಾಂಡ್ ಮಧ್ಯ ಪ್ರದೇಶ್